ಹಲೋ ಹೇಳಿರಿ ಟೀಚರ್ ಆರಾಮಿದ್ದೀರಿ ಹಾಂ ಏನಿಲ್ನೋಡಿರಪ್ಪ ಹಾಂ ಹೌದ್ರೀ ಏನೇನು ಕೆಲಸ ಮಾಡೀರಂದ್ರೆ ಹ್ಞೂ

ಹ್ಞೂ ಹ್ಞೂ ಹ್ಞೂ ಹೌದ್ರೀ ಹ್ಞೂ

ಹೌದ್ರೀ

ಹೌದ್ರೀ ಹ್ಞೂ ಹೌದ್ರಿ ಯಾವ್ದು ವಿಷಯ ಹೇಳ್ತೀ ರೀ ಹೌ ರೀ ಟುಶನ್ ಹಾಕಿ ರೀ ಹೌದ್ರಿ ನಂದು ನಲಿ ಕಲಿ ಇದಾ ನೋಡ್ರಿಯಪ್ಪ ಕ್ಲಾಸ್ ರೂಮ್ನಾಗೆಲ್ಲ ಮಾಡೀವ್ರಿ ನಾವು ಚಪ್ಪರ ಅದು ಎಲ್ಲ ಹಾಕ್ಸೀವಿ ಮಾಡೀವಿ ಅಂದ್ರೆ ಒಂದ್ನೇ ತರಗತಿ ಮಕ್ಳಿಗೆ ಓದ್ಲಿಕ್ಕೆ ಬರೋಂಗಿಲ್ಲ ಎರಡು ಮೂರು ಮಿಕ್ಸ್ ಮಾಡಿ ಹೇಳ್ತೀವಿ ಓದ್ತವೆ ರೀ ಅದ್ರ ಅಷ್ಟು ನಮಗೆಲ್ಲ ಯಾರು ಇನ್ನೂ ವಿಸಿಟಿಗೆ ಬಂದು ಮಾಡಿ ಹಿಂಗೆ ಏನೂ ನೋಡಿಲ್ಲ ನೋಡಿರಿ ಹ್ಞೂ ರೀ ಹೌದ್ರೀ ಹಾಗೆ ನೋಡಿರಿ ಹೌದ್ರೀ ಹ್ಞೂ ಹ್ಞೂ ನೋಡಿರಪ್ಪ ಎಲ್ಲರೂ ಮಾಡ್ತೀವಿ ರೀ ಇವತ್ತು ನಾಳೆ ಏನಾಗ್ಲಿ ಇವತ್ತು ನಾಳೆ ಏನಲಾಗುತ್ತ ರೀ ಬರೀ ರೊಕ್ಕದ ಹಿಂದೆ ಬಿದ್ದರೆ ಆಫೀಸರ್ಗಳು ರೊಕ್ಕ ತಗೊಂಡು ಇದು ಅವಾರ್ಡ್ ಕೊಡ್ಲಿಕ್ಕತ್ತಾರ ಅಂತ ಹೇಳಾಕ್ಕತ್ತ ರೀ ಅದ್ರ ಸಲ್ವಾಗಿ ಹ್ಞೂ ಹೌದ್ರೀ ಹ್ಞೂ

ಹೌದ್ರೀ ಹ್ಞೂ ಮಾಡ್ತೀವ್ರಿ ಟೀಚರೆ ಎಷ್ಟು ಕೈಲಾಗ್ತದೆ ಅಷ್ಟು ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ ರೀ ಹಾಂ ರೀ ಆಯ್ತು ಆಯ್ತು ಸರಿ ತಗೋರಿ ಮತ್ತು ಪಾರ್ಟಿ ಇದೆ ಯಾವಾಗ ಕೊಡ್ತೀರಿ ಹಾಂ ಹೌದ್ರೀ ಹ್ಞೂ ಹೌದ್ರೀ ನನಗೂ ಭಾಳ ಇದಾಗ್ಯದ ರೀ ಮತ್ತು ಎಂದು ಕೊಡ್ತಾರೆ ರೀ

ಹಾಂ ಹಾಂ ಹಾಂ ರೀ ಹಾಂ ಹಾಂ ನಮಸ್ತೆ